ನಮಸ್ತೆ ಮೇಡಮ್ ಮೇಡಮ್ ನನ್ನ ಹೆಸ್ರು ರೇವತಿ ಅಂತ ನನಗೆ ಕಾರು ನಮಸ್ತೆ ನಾನು ರೇವತಿ ಅಂತ ನನಗೆ ಕಾರ್ ಲೋನ್ ಬೇಕಾಗಿತ್ತು ಅದಕ್ಕೆ ಫೊ ಏನೇನು ದಾಖಲೆ ಬೇಕಾಗಿತ್ತು ಅದರ ಬಡ್ಡಿ ದರ ಮತ್ತೆ ಹೇಗೆ ಕಂತು ಕಟ್ಟಬೇಕು ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ಮೇಡಮ್ ಓಕೆ ಮೇಡಮ್ ಓಕೆ ಆಂ ಮೇಡಮ್ ಇವಾಗ ಓಕೆ ಕಂತು ಕಂತು ಕಟ್ಬೌದು ಓಕೆ ಮೇಡಮ್ ಉದಾಹರಣೆಗೆ ನಾನು ಇವಾಗ ನನಗೆ ನಮಗೆ ಹತ್ತು ಲಕ್ಷ ಬೇಕು ಕಾರ್ದು ಬಂದು ಬೆಲೆ ಬಂದು ಕಾರ್ದು ಇಪ್ಪತ್ತು ಲಕ್ಷ ನಾನು ಹತ್ತು ಲಕ್ಷ ಡೌನ್ ಪೇ ಕಟ್ತೀನಿ ಹತ್ತು ಲಕ್ಷ ಆಲ್ರೆಡಿ ಕಟ್ತೀನಿ ನಿಮ್ಮ ಕಡೆಯಿಂದ ನನಗೆ ಹತ್ತು ಲಕ್ಷ ಲೋನ್ ಬೇಕು ಹತ್ತು ಲಕ್ಷಕ್ಕೆ ಐದು ವರ್ಷಕ್ಕೆ ನನಗೆ ಇ ಎಮ್ ಐ ಎಷ್ಟು ಬೀಳ್ಬೌದು ಖಂಡಿತ ಮೇಡಮ್ ಖಂಡಿತ ಮೇಡಮ್ ಯಾವಾಗ ಬರ್ಬೌದು ನಾನು ಖಂಡಿತ ಥ್ಯಾಂಕ್ ಯು ಮ್ಯಾಮ್ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮ್ಯಾಮ್ ಓಕೆ ಮ್ಯಾಮ್